ಸ್ಟಾರ್ಟ್ ಮಾಡಣ ಹಾಂ ನಮಸ್ಕಾರ ಮೇಡಮ್ ನಾವು ಕರಣ್ ಅವರ ಪೋಷಕರು ಕರಣ್ ಹೇಗೆ ಓದ್ತಾನೆ ಹಾಂ ಸರಿ ಹಾಂ ಕರಣ್ ಸಿ ಅಂತ ಮೇಮ್ ಹಾಂ ಹೌದು ಇವನೇ ಹಾಂ ಹೌದು ಎಂಟನೇ ತರಗತಿ ಎ ವಿಭಾಗದಲ್ಲಿ ಓದ್ತಿದ್ದಾನೆ

ಹೌದಾ ಹಾಂ ನಿಮಗೆ ಏನು ಅನಿಸುತ್ತೆ ನನ್ನ ಮಗನ ಬಗ್ಗೆ ಅವನ ವಿದ್ಯಾಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ

ಕೀಟಲೆ ಏನಾದರೂ ಮಾಡ್ತಾನಾ ಹೌದು ಮಾ ಕೇಳಲ್ಲ ಮಾತೆಲ್ಲ ಕೇಳಲ್ಲ ಅದಕ್ಕೆ ಕಿರುಪರೀಕ್ಷೆಯಲ್ಲಿ ಅವನಿಗೆ ಅಂಕ ಎಲ್ಲ ಹೇಗೆ ಬಂದಿದೆ ಹೌದಾ ಎಕ್ಸ್ಟ್ರಾ ಇದು ತರಬೇತಿ ಏನಾದರೂ ಕೊಡಿಸಬೇಕಾ ಅವನಿಗೆ ಇದರ ಹೊರತಾಗಿ ಅಂದರೆ ಹೊರಗೆ ತರಬೇತಿ ಕಲಿಸಬೇಕಾ ಅಂತ ಮನೆಯಿಂದ ಆಚೆ ಹೀಗೆ ಮತ್ತು ಅದು ಅಂಕಯೆಲ್ಲ ಹೇಳ್ತೀರಾ ಒಂದೊಂದೇ ವಿಷಯದ ಬಗ್ಗೆ ಹಾಂ ಹೇಳಿ ಹೌದಾ ಅಕ್ಷರ ಎಲ್ಲ ಹೇಗೆ ಪದ ಉಚ್ಚಾರಣೆ ಎಲ್ಲ ಹೇಗೆ ಮಾಡ್ತಾನೆ ಹಾಂ ಅವನ ಅಕ್ಷರ ಎಲ್ಲ ನಿಧಾನ ಬರೆದು ರೂಢಿ ಹೇಳ್ತಾ ಇರ್ತೀನಿ ಅವನಿಗೆ ಆದರೂ ಅವನು ಅಷ್ಟು ಇದು ಮಾಡೋಲ್ಲ ತಲೆಗೇ ಹಾಕ್ಕೊಳ್ಳಲ್ಲ

ಇದು ಇಂಗ್ಲಿಷ್ ಓಹ್ ಪರವಾಗಿಲ್ವಾ ಹಾಂ ಸರಿ ಮೇಡಮ್ ಮಾಡ್ತೀವಿ ಇದು ಅಕ್ಷರ ಎಲ್ಲ ಹೇಗಿದೆ ಇಂಗ್ಲೀಷಲ್ಲಿ

ಹೇಗೆ ಮಾತಾಡ್ತಾನೆ ಇಂಗ್ಲೀಷಲ್ಲೆಲ್ಲ

ಬೇಗ ಕಲೀತಾನೆ ಅನಿಸುತ್ತಾ ನೀವ್ಹೇಳಿದ್ದೆಲ್ಲ ಹೌದು ಹಿಂದಿ ಅಡ್ಡಿಯಿಲ್ವಾ ಹಿಂದಿ ಬೇರೆ ಮಕ್ಕಳಿಗೆ ಹೋಲಿಸಿದರೆ ಹೇಗೆ

ಸುಧಾರಿಸಿದ್ದಾನೆ ಅಲ್ವಾ ಮೊದಲಿಗಿಂತ ಸುಧಾರಿಸಿದ್ದಾನೆ ಅಲ್ವಾ ಗಣಿತ ಹೇಗೆ

ಹೇಳಿಕೊಡ್ತೀನಿ ಮತ್ತು ತರಬೇತಿಗೂ ಹಾಕಿದ್ದೀನಿ ನೋಡಬೇಕು ಏನು ಆಗತ್ತೆ ಅಂತ ಹಾಕಿ ಒಂದು ವಾರ ಆಯಿತು ಅಷ್ಟೆ ಜಾಸ್ತಿ ಆಗಿಲ್ಲ ಹೌದು ಅಲ್ಲೂ ಪೋಷಕರ ಸಭೆ ಕರೆದಿದ್ದಾರೆ ಹೋಗಬೇಕು

ಹೇಳ್ತೀನಿ ತಂದು ತೋರಿಸು ಅಂತ ಅಷ್ಟು ಲಕ್ಷ್ಯ ಮಾಡೋಲ್ಲ ಎಷ್ಟು ಹೇಳಿದರೂ ಕೇಳೋಲ್ಲ ಮ್ಯಾಮ್ ಹಾಂ ನೀವು ಪ್ರತಿ ವರ್ಷವೂ ಇದೇ ಥರ ಮಾಡ್ತೀರಾ ಪೋಷಕರ ಸಭೆ ಹಾಂ ವಿಜ್ಞಾನ ಹೇಗಿದೆ ಹಾಂ ಎಷ್ಟು ಬಂದಿದೆ ಅಂಕ ಓಹ್ ವಿಜ್ಞಾನ ಅವನು ತುಂಬ ಮನೆಯಲ್ಲಿ ಮನೆಯಲ್ಲಾದರೂ ಅಷ್ಟೆ ತುಂಬ ಪ್ರಯೋಗ ಎಲ್ಲ ಮಾಡ್ತಿರ್ತಾನೆ ಅದೊಂದೇ ಏನೋ ನೀಟಾಗಿ ಓದೋದು ಅಂದರೆ ಸಮಾಜ ವಿಜ್ಞಾನ ಹೇಗೆ ಹೌದಾ ಪುಸ್ತಕದ ಹುಳು ಥರ ಇರ್ತಾನಾ ಅಥವಾ ಪುಸ್ತಕದ ಹೊರತಾಗಿ ಏನಾದರೂ ಯೋಚನೆ ಎಲ್ಲ ಮಾಡೋದು ಮಾಡ್ತಾನಾ ಸ್ಕೂಲಲ್ಲಿ ಶಾಲೆಯಲ್ಲಿ ಹಾಂ ಅಂದರೆ ಜಾಸ್ತಿ ನಂಬಿಕೆ ಇಡೋಕ್ಕಾಗಲ್ಲ ನೋಡಿ ಹಾಂ ಮತ್ತು ನಿಮ್ಮ ಶಾಲೆಯಲ್ಲಿ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಾಡ್ತೀರಾ ಇವಾಗ ಪರೀಕ್ಷೆಯಲ್ಲಿ ಜಾಸ್ತಿಯೆಲ್ಲ ಅಂಕ ಬಂದಿದ್ದರೆ ಅವರಿಗೆಲ್ಲ ಬಹುಮಾನ ಕೊಡೋದು ಅದೆಲ್ಲ ಇರತ್ತಾ

ಹಾಂ ಕ್ರೀಡೆ

ಈ ಈ ಕಿರುಪರೀಕ್ಷೆಯಲ್ಲಿ ಯಾರು ಜಾಸ್ತಿ ಅಂಕ ತೊಗೊಂಡಿದ್ದಾರೆ ಮತ್ತು ಇವನು ಎಷ್ಟನೇ ಇದರಲ್ಲಿ ಇದ್ದಾನೆ ಸ್ಥಾನದಲ್ಲಿ ಇದ್ದಾನೆ ಹೌದಾ ಓಹ್ ಹೌದಾ ಸರಿ ನೀವು ಈ ಥರ ಏನಾದರೂ ಮಕ್ಕಳಲ್ಲೇ ಏನಾದರೂ ಇದು ಮಾಡ್ತೀರಾ ಅಂದರೆ ಗುಂಪು ಮಾಡಿ ಓದಿಸೋದೆಲ್ಲ ಮಾಡ್ತೀರಾ ಅಥವಾ ಇಂಡಿವಿಜುವಲ್ ಹಾಗೆ ಬಿಡ್ತೀರಾ ಒಬ್ಬೊಬರಿಗಂತಾನೆ

ಓಹ್ ಕರಣ್ಗೆ ಯಾವುದ್ರಲ್ಲಿ ಮಾಡಿದ್ದೀರಾ

ಮತ್ತು ನೀವು ಗಣಕ ವಿಜ್ಞಾನ ಹೇಳಿ ಗಣಕ ವಿಜ್ಞಾನದ ಅಂಕ ಹೇಗಿದೆ ಅವನು ಅದರಲ್ಲಿ ಹೇಗೆ ಯೋಚನೆ ಮಾಡ್ತಾನೆ

ಗಣಕ ವಿಜ್ಞಾನಕ್ಕೆ ತರಬೇತಿ ಹಾಕಿದ್ದೆ ನಾನು ಹಾಂ ಅಲ್ಲಿ ಕೂಡ ಒಳ್ಳೆಯದೇ ಹೇಳಿದರು ನೋಡಬೇಕು ನೋಡಬೇಕು ಏನು ಆಗ್ತಾನೆ ಅಂತ ಹೌದಾ ಎಲ್ಲಿ ಹೌದಾ ಸರಿ ಮೆ ನೋಡ್ತೀನಿ ಮಾತಾಡಿ ನೋಡಿ ಕಳಿಸ್ತೀನಿ ಸರಿ ಮತ್ತೆ ಯಾವಾಗ ನೆಕ್ಸ್ಟ್ ಸಭೆ ಯಾವಾಗ ಇಡ್ತೀರಾ ಎರಡನೇ ಕಿರುಪರೀಕ್ಷೆ ಆದಮೇಲೆ ಇಡ್ತೀರಾ ಅಥವಾ

ಒ ನೀವು ಇದು ತರ ತರಗತಿ ತೊಗೋಬೋದಲ್ಲ ಶಾಲೆ ಮುಗಿದ ಮೇಲೂ ಕೂಡ

ಅನುಮತಿ ತೊಗೋಬೇಕು ಹೌದು ನೀವು ಮಾತಾಡಿ ನೋಡಿ ನಾವು ಕೂಡ ಹೇಳಿಬಿಟ್ಟು ನೋಡ್ತೀವಿ ಒಂದು ಸಲ

ಸರಿ ಹಾಂ ಸರಿ ಓದಿಸ್ತೀನಿ ಮತ್ತೆ ಏನಾದರೂ ಹೇಳೊಕಿದ್ಯ ಕರಣ್ ಬಗ್ಗೆ ಹೇಳ್ತೀನಿ ಹೌದಾ ಹೇಳ್ತೀನಿ ಹೇಳ್ತೀನಿ ಇನ್ನು ಮೇಲೆ ಈ ಥರ ಆಗದೆ ಇರೋ ಹಾಗೆ ನೋಡ್ಕೊತೀನಿ ನಮಸ್ತೆ ಮ್ಯಾಮ್ ಹೋಗ್ತೀವಿ